ನಾವು ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೂ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸೀವಿ ಈ ರಂಗೋಲಿ ಸ್ಪರ್ಧೆ ಮತ್ತು ಅಡುಗೆ ಸ್ಪರ್ಧೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಭಾಗವಹಿಸೀವಿ ಈಗ ನಮ್ಮ ಹಳ್ಳಿ ಊರುಗಳಲ್ಲಿ ಕೂಡ ಯಾವುದಾದ್ರೂ ಹಬ್ಬ ಬಂದರೆ ಹಬ್ಬ ಹಬ್ಬಕ್ಕೇ ಎಲ್ಲ ಸ್ಪರ್ಧೆಗಳು ಕಾರ್ಯಕ್ರಮ ಮಾಡಿ ಸ್ಪರ್ಧೆ ಮಾಡ್ತಾರೆ ಅಡುಗೆ ಸ್ಪರ್ಧೆನೇ ಜಾಸ್ತಿ ಮಾಡೋದು ಕಾರ್ಯಕ್ರಮ ಕೂಡ ಮಾಡ್ತಿರ್ತಾರೆ ಎಲ್ಲ ಈಗ ಡಾನ್ಸು ನೃತ್ಯ ಆಗಿರ್ಬೋದು ಮತ್ತು ಆಟ ಆಟ ಆಡಿಸ್ತಿರ್ಬೋದು ನಿಂಬೆ ಹಣ್ಣು ಇಟ್ಟುಕೊಂಡು ಸೌಟಲ್ಲಿ ಲಿಂಬೆ ಹಣ್ಣು ಇಟ್ಟುಕೊಂಡು ಓಟ ಮಾಡೋದು ಓಟ ಓಡ್ತಾ ಓಡೋದು ಅದು ಆಗಿರ್ಬೋದು ಮತ್ತು ಹೀಗೆ ಹೆಣ್ಣು ಮಕ್ಕಳ ರೀತಿಯಲ್ಲಿ ಏನು ಸ್ಪರ್ಧೆ ಮಾಡ್ತಾರೋ ಅವೆಲ್ಲ ಮಾಡ್ತಾರೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾರೆ ನಾವು ಎಲ್ಲ ಮಾಡಿದ್ದೀವಿ ಚೆನ್ನಾಗಿ ಎಲ್ಲ ಸಂತೋಷವಾಗಿ ಆಚರಿಸಿದ್ದೀವಿ